ಹಲೋ ಅಣ್ಣ ನಾನು ಈಗ ತಾನೆ ಆಟೊ ಬುಕ್ ಮಾಡಿದ್ದೆ ಅದೇ ಕೆ ಆರ್ ಪುರಮ್ಗೆ ಬರ್ತಾಯಿದ್ದೀರಾ ಅಲ್ವ ಹಾಂ ಅಣ್ಣ ಹಾಂ ಇದೇ ನಂಬರೆ ಅದೆ ಲೊಕೇಶನ್ನಲ್ಲಿ ಇದ್ದೀನಿ ನಾನು ಎಷ್ಟೊತ್ತಾಗುತ್ತೆ ಹೌದಾ ಅಣ್ಣ ಬೇಗ ಬನ್ನಿ ಸ್ವಲ್ಪ ಟೈಮ್ ಆಗ್ತಿದೆ ಕೆ ಆರ್ ಪುರಮ್ಗೆ ಹೋಗಬೇಕಿತ್ತು ಹಾಂ ಸರಿ ಅಣ್ಣ ಬೇಗ ಬನ್ನಿ